ನಮಗೆ ಬದುಕಿನಲ್ಲಿ ಹಲವಾರು ವಿಷಯಗಳು ಮುಖ್ಯವಾಗಿ ಕಂಡು ಬರುತ್ತವೆ ಮೊದಲನೆಯದಾಗಿ ನಮಗೆ ಬದುಕಲು ಬೇಕಾದಂತಹ ಮನೆ ಆಹಾರ ಮತ್ತು ನಮಗೆ ಬದುಕಲು ತುಂಬ ಮುಖ್ಯವಾದದ್ದು ಖುಷಿ ನೆಮ್ಮದಿ ಸಂತೋಷ ಹಾಗೂ ನೆರೆಹೊರೆಯವರ ಸಹಕಾರ ಮತ್ತು ಸ್ನೇಹ ಮತ್ತು ಪ್ರೀತಿ